ಏಳು ಲಕ್ಷದ ಹದಿಮೂರು ಸಾವಿರದ ಏಳುನೂರ ನಲವತ್ತೆಂಟು ಐದು ಲಕ್ಷದ ಒಂಬತ್ತು ಸಾವಿರದ ಮೂನ್ನೂರ ಹದಿನಾಲ್ಕು ಎಂಟು ಲಕ್ಷದ ಮೂವತ್ತೆಂಟು ಸಾವಿರದ ಆರುನೂರ ಎಪ್ಪತ್ತೆರಡು ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಇಪ್ಪತ್ತ್ನಾಲ್ಕು ಆರು ಲಕ್ಷದ ಎಪ್ಪತ್ತೆರಡು ಸಾವಿರದ ನಾನ್ನೂರ ಇಪತ್ತೆಂಟು